ಪಕ್ಷಿಗಳು ಸಾಮಾನ್ಯವಾಗಿ ಬೆಳಗಿನ ಜಾವ ಹಾರಾಟ ಮಾಡಲು ಪ್ರಾರಂಭಿಸುತ್ತದೆ ಮತ್ತು ಅವುಗಳ ಧ್ವನಿಗಳು ತುಂಬ ಇಂಪಾಗಿ ಕೇಳಸಿಗುತ್ತದೆ ನಮಗೆ ನಮ್ಮ ಮನೆಯ ಉದ್ಯಾನದಲ್ಲಿ ಗಿಳಿ ಪಾರಿವಾಳ ನವಿಲು ಗುಬ್ಬಿ ಮುಂತಾದ ಪಕ್ಷಿಗಳನ್ನು ನಾವು ಪ್ರತಿನಿತ್ಯ ಕಾಣು ಕಾಣುತ್ತೇವೆ ನಮ್ಮ ತೋಟದಲ್ಲಿ ಕಾಯಿ ಗೇರುಹಣ್ಣು ಮುಂತಾದವುಗಳನ್ನು ಅವುಗಳು ತಿನ್ನುತ್ತದೆ ಹಕ್ಕಿಗಳಲ್ಲಿ ಅತಿ ಚಿಕ್ಕದಾದ ಹಕ್ಕಿ ಬೀ ಹಮ್ಮಿಂಗ್ ಬರ್ಡ್ ಮತ್ತು ಆಸ್ಟ್ರಿಚ್ ಅತಿ ದೊಡ್ಡದಾದ ಹಕ್ಕಿ ಆಗಿದೆ ಪಕ್ಷಿಗಳು ತಮ್ಮ ರೆಕ್ಕೆಗಳ ಸಹಾಯದಿಂದ ಒಂದು ಮರದಿಂದ ಇನ್ನೊಂದು ಮರ ಮರಕ್ಕೆ ಹಾರಾಟ ನಡೆಸುತ್ತದೆ ನಮ್ಮ ಮನೆಯಲ್ಲಿ ಸುಮಾರು ಹತ್ತು ಪಾರಿವಾಳಗಳಿದೆ ಅವುಗಳಿಗೆ ನಾನು ಪ್ರತಿನಿತ್ಯ ನೀರು ಅಕ್ಕಿ ಗೋಧಿ ಮುಂತಾದವುಗಳನ್ನು ಪ್ರತಿನಿತ್ಯ ನೀಡುತ್ತೇನೆ ನನ್ನ ಪ್ರಕಾರ ಹಕ್ಕಿಗಳು ಎರಡು ಕಾಲು ಮೊಟ್ಟೆ ಇಡುವ ಒಂದು ಬೆನ್ನೆಲುಬನ್ನು ಹೊಂದಿರುವ ಜೀವ ಜೀವಿಯಾಗಿದೆ ಹಕ್ಕಿಗಳು ಕೊಕ್ಕುಗಳ ಸಹಾಯದಿಂದ ಆಹಾರವನ್ನು ತಿನ್ನುತ್ತದೆ ಹಿಂದಿನ ಕಾಲದಲ್ಲಿ ರಾಜರು ಹಕ್ಕಿಗಳ ಸಹಾಯದಿಂದ ತಮ್ಮ ಸಂದೇಶವನ್ನು ರವಾನಿಸುತ್ತಿದ್ದರು ಹಕ್ಕಿಗಳು ಗುಂಪು ಗುಂಪಾಗಿ ಹಾರಾಟ ಮಾಡುವುದನ್ನು ನೋಡಲು ಸುಂದರವಾಗಿ ಕಾಣಸಿಗುತ್ತದೆ